ನಮ್ಮ ಹಳ್ಳಿ ಚಿಕ್ಕದು ಹಳ್ಳಿ ಹಳ್ಳಿ ಚಿಕ್ಕದಿರುವಾಗ ಆ ಒಂದು ಆಸ್ಪತ್ರೆ ಏನೂ ಇಲ್ಲ ಅದಕ್ಕೆ ಒಂದು ಆಂಬ್ಲೆನ್ಸ್ ಬರಬೇಕು ಅಂದರೆ ಸರಿಯಾದ ಟೈಮಿಗೆ ಬರೋಲ್ಲ ಮತ್ತು ನಮ್ಮ ಹಳ್ಳಿಯಲ್ಲಿ ಮಕ್ಕಳು ಮುದುಕರು ವಯಸ್ಸಾದವ್ರು ಎಲ್ಲರೂ ಇರ್ತಾರೆ ಮತ್ತು ಗರ್ಭಿಣಿ ಸ್ತ್ರೀಯರು ಹೊತ್ತಲ್ದ ರಾತ್ರಿ ಟೈಮಲ್ಲಿ ಅಕಸ್ಮಾತ್ ಯಾರ್ಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂಥ ಟೈಮಲ್ಲಿ ಒಂದು ಆಂಬ್ಲೆನ್ಸು ಟೈಮ್ಗೆ ಸಿಗೋಲ್ಲ ಟೈಮ್ಗೆ ಸಿಗೋಲ್ಲ ಅಂದರೆ ಫೋನ್ ಮಾಡಿದ್ರೆ ಯಾವಾಗೋ ಫೋನ್ ಮಾಡಿದ್ರೆ ಅವ್ರು ಯಾವಾಗೋ ಬರ್ತಾರೆ ಅದಕ್ಕೆ ಆಂಬ್ಲೆನ್ಸ್ ಸರಿಯಾದ ಟೈಮಿಗೆ ಬೇಕು ಮತ್ತು ಜನರ ಆರೋಗ್ಯ ಕಾಪಾಡಬೇಕು ಸಣ್ಣ ಮಕ್ಕಳು ಇರುವಾಗ ಅವ್ರಿಗೆ ಜ್ವರ ನೆಗಡಿ ಕೆಮ್ಮು ಈ ಥರದ್ದು ಬೇರೆ ಬೇರೆ ಥರದ ಕಾಯಿಲೆಗ್ಳೆಲ್ಲ ಬರ್ತಾ ಇರ್ತಾವೆ ಅವಾಗೇನು ಮಾಡೋಕ್ಕಾಗಲ್ಲ ಏನು ಮಾಡಬೇಕಂದ್ರೆ ಅವಾಗ ಆಂಬ್ ಆಂಬುಲೆನ್ಸ್ಗೆ ಮತ್ತು ಬರ್ತವೆ ಕೆಲವ್ರಿಗೆ ಡೆಂಗ್ಯೂ ಜ್ವರ ನ್ಯೂಮೋನಿಯಾ ಜ್ವರ ಇನ್ನೂ ಏನೇನೋ ಕಾಯಿಲೆಗಳು ಹೇಳಕ್ ಆಗದಿರೋ ಅಂಥವೆಲ್ಲ ಬರ್ತವೆ ಆರ್ಟ್ ಅಟೆಕ್ ಆಗೋದು ಮತ್ತು ಏನೇನೋ ಆಗ್ತವೆ ಅವಾಗ ಅಂಥ ಟೈಮಲ್ಲಿ ಆಂಬುಲೆನ್ಸ್ ಇಲ್ಲ ಅಂದರೆ ಭಾರೀ ತೊಂದರೆ ಕೆಲವು ಟೈಮಲ್ಲಿ ಈ ಗರ್ಭಿಣಿ ಸ್ತ್ರೀಯರು ಒದ್ದು ಬಿದ್ದು ನರಳಾಡ್ತಾ ಇರ್ತಾರೆ ಅವಾಗ ಆಂಬ್ಲೆನ್ಸ್ ಇಲ್ಲಾಂದರೆ ಏನು ಒಂದು ಆಸ್ಪತ್ರೆ ಇರೋಲ್ಲ ಆಸ್ಪತ್ರೆ ಸೌಕರ್ಯ ಇಲ್ಲ ಹತ್ರ ಯಾವುದು ಗಾಡಿಗಳು ಗೀಡಿಗಳು ಯಾವೂ ಇರಲ್ಲ ಕಾರ್ ಇರೋಲ್ಲ ಏನು ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅವಾಗೇನೂ ಮಾಡಕ್ಕಾಗ್ದಿರ ಅವರು ಕೆಲ್ವೊಂದು ಟೈಮಲ್ಲಿ ಕೆಲವ್ರು ಸತ್ತೇ ಹೋಗ್ತಾರೆ ಆ ಥರ ಪರಿಸ್ಥಿತಿಗಳು ಬಂದವೆ ಬಂದಿದ್ದಾವೆ ನಡೆದು ನಡೆದು ನಡೆದಿದ್ದಾವೆ ನಮ್ಮ ಊರಲ್ಲಿ ಈ ಇದು ಬಂದಾಗಂತೂ ಯಾವುದು ಕೋವಿಡ್ ಬಂದಾಗಂತೂ ಜನ್ರ ಪರಿಸ್ಥಿತಿ ಇದ್ದು ಹೇಳಕ್ಕೇ ಆಗೋಲ್ಲ ಆ ಥರ ಪರ್ಸ್ಥಿಗ್ಳೆಲ್ಲ ಅನ್ಭವಿಸ್ತಾ ಇದ್ದೀವಿ ಏನೂ ಮಾಡೋಕ್ಕಾಗಲ್ಲ ಆದ್ದರಿಂದ ಆಂಬುಲೆನ್ಸ್ ಸೇವೆ ಅನ್ನೋದು ಬಹಳ ಬಹಳ ಬೇಕಾಗನ್ ಬೇಕಾಗಿರುವಂಥದ್ದು